ಹಾಂ ಆರಾಮು ಮತ್ತೇನು ಬಿಟ್ಟು ಹೋಗಮ್ಮ ಹ್ಞೂ ಹ್ಞೂ ಬಾ ಹಾಂ ಏನೇನು ಬೇಕು ಹೇಳ್ರಿ ತೆಗ್ದು ಇಡ್ತಾನ ಇಲ್ಲ ನಮ್ಮ ಹುಡುಗ ಹಾಂ ಅಕ್ಕಿ ಅಕ್ಕಿ ಚಲೋ ಅದಾವ ನೋಡಿ ಚೆನ್ನಾಗಿ ಅದಾವ ಸೋನಾಮಸೂರಿ ಅದಾವು ಎಷ್ಟು ಪ್ಯಾಕೆಟ್ ಬೇಕಾಗಿತ್ತು ಹೌದಾ ಹಾಂ ಆಯ್ತವ ಹಾಂ ಸಯ್ಯ ಅಕ್ಕಿ ಪೆಕೆಟು ಸೋನಾ ಮಸ್ರಿ ಹದ್ನಾರು ನೂರು ಆಯಿತಮ್ಮ ಮತ್ತದು ಇನ್ನೊಂದು ನಮೂನಿ ಆಯ್ತು ಇನ್ನೊಂದು ಆಯ್ತು ನೋಡಮ್ಮ ಬೇರೆ ಆಯ್ತು ಅದು ಕಡ್ಮೆ ಆಯ್ತು ನೋಡಿರಿ ಹದ್ನಾಲ್ಕು ನೂರು ಹಾಂ ಐತೆ ನೋಡೋದು ಅದೇ ಐತಿ ನೋಡಿ ನಮ್ಮಲ್ಲಿ ಅದಾನ ಐತಿ ಹಾಂ ಹಾಂ ಒಂದು ತೆಗಿಯಪ್ಪ ಇಪ್ಪತ್ತೈದು ಕೇಜಿದು ಒಂದು ಪಕೇಟ ಹ್ಞೂ ಹೇಳಮ್ಮ ಮತ್ತೇನು ಬೇಕು ಹಿಂಗವು ನೂರ ಐವತ್ತು ನೂರಾ ನಲ್ವತ್ತು ಇದಾವ ಅಮ್ಮ ನೂರ ನಲ್ವತ್ತು ನೂರಾ ಐವತ್ತು ಐತಿ ಒಂದು ಕೆ ಜಿ ಸಂಗ್ಯಾ ತೆಗೆಯಪ್ಪ ಹಾಂ ಯಾವ್ದು ಹಾಂ ಸಬೀನ ಪುಡಿಯ ಸಬೀನ ಪುಡಿ ಒಂದು ತೆಗೆಯಪ್ಪ ಒಂದು

ಯಾವ್ದು ಶೇಂಗಾ ಎಣ್ಣೆ ಎಂತರ್ ಫಾಮ ಕೊಬ್ಬರಿ ಎಣ್ಣೆ ಹಾಂ ಒಂದು ಕೊಬ್ರೆಣ್ಣೆ ಬಾಟ್ಲಿ ತೆಗೆಯಪ್ಪ ಹ್ಞೂ ಅದು ರೇಟ್ ಏನೇ ಇರಲಿ ಎತ್ತು ಇಡ್ತಾರ ರೇಟ್ ಹಚ್ಚಿಡ್ತಾರೆ ಇಲ್ಲಿ ಆಯ್ತು ಆಯ್ತು

ನೋಡಿ ನೋಟಿ ಹಾಕೋಣ ಬರ್ರಿ

ಹಾಂ ತೆಗೆದಾನ ತೆಗೆದಾನ ಇಟ್ಟಾನ ಇಟ್ಟಾನ ಹ್ಞೂ ಆ ಸಾಬೂನು ತಗೊ ಬಾ ಅಲ್ಲೇ ಇಡಪ್ಪ ಮತ್ತೇನು ಬೇಕು ಮೈಸೂರು ಸ್ಯಾಂಡಲ್ ಸೋಪ್ ಏನಾದ್ರು ಬೇಕಾ ಅಡಿಕೆ

ಹ್ಞೂ ಆಯ್ತು ಬರ್ರಿ ಎಲ್ಲ ಕಟ್ಟಿ ಇಟ್ಟಾನ ಹಾಂ ಆ ಚೀಟಿ ಎರ ಚೀಟಿ ಅದ್ರ ಮ್ಯಾಗ ಹಾಕಿ ಇಡಪ್ಪ ಬಂದು ಒಯ್ಯಿ ರೀ ಆಯ್ತು

ಉತ್ತತ್ತಿ ಅದು ಎಡು ನೂರಾ ಎಂಬತ್ತು ಹಿಂಗೆ ಐತೆ ಕರೆ ಉತ್ತತ್ತಿ ನಿಂದೊಂದು ಕೆಂಪು ಉತ್ತತ್ತಿ ಹಾಂ ಉತ್ತತ್ತಿ ಅಂತ ಒಂದು ಐನೂರು ಗ್ರಾಮ್ ಹಾಕಪ್ಪ ಹಲೋ ಅಷ್ಟು ಟೋಟಲ್ ಮಾಡಪ್ಪ ಎಷ್ಟೈತೆ ನೋಡು ಟೋಟಲ್ ಮಾಡಿ ಅವ್ರ್ದು ಚೀಟಿ ಚೀಲ್ದಾಗ ಹಾಕ್ಬಿಡು ಆಯಿತು ಇಡಮ್ ಹಾಂ ಬಂದು ಒಯ್ಯಿ ರೀ ಬಾಯ್